ನಮ್ಮ ಬಾಲ್ಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅನೇಕ ಪ್ರವಾಸಗಳನ್ನು ಮಾಡುತ್ತಿದ್ದರು ಈ ಪ್ರವಾಸಗಳಲ್ಲಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಂಟಟೈನ್ಮೆಂಟ್ ಸಿಗ್ತಾಯಿತ್ತು ಅಂತಲೇ ಹೇಳ್ಬೋದು ನಮ್ಮ ಬಾಲ್ಯದಲ್ಲಿ ಪ್ರವಾಸಕ್ಕಾಗಿ ನಾನು ಹೋದಾಗ ಎಂಟನೇ ತರಗತಿಯಲ್ಲಿ ನಾನು ಪ್ರವಾಸಕ್ಕೆ ಹೋಗಿದ್ದೆ ಏಳೆಂಟು ದಿನ ಹೋಗಿದ್ದೆ ಅಂತಲೇ ಹೇಳ್ಬೋದು ಏಳೆಂಟು ದಿನದಲ್ಲಿ ತುಂಬ ಪೇಸು ಒಂದು ಹದಿನೈದು ಪ್ಲೇಸ್ಗಳನ್ನು ನೋಡಿದ್ವಿ ಅಂತಲೇ ಹೇಳ್ಬೋದು ಹಂಪಿ ಐಹೊಳೆ ಬಾದಾಮಿ ಪಟ್ಟದಕಲ್ಲು ತುಂಗಭದ್ರಾ ಡ್ಯಾಮ್ ಆಗಿರ್ಬೋದು ಬಿಜಾಪುರ ಗೋಲ್ ಗುಂಬಜ್ ಆಗಿರ್ಬೋದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಆಗಿರ್ಬೋದು ಈ ರೀತಿ ಮುಂತಾದ ಸ್ಥಳಗಳನ್ನು ನೋಡಿದ್ವಿ ಹಂಪಿಯಲ್ಲಿ ಸುಮಾರು ಎರಡು ಮೂರು ದಿನ ಆದರೂ ಹೇಳ್ಬೋದು ಈ ಹಂಪಿಯಲ್ಲಿ ಹಂಪಿ ವಿರೂಪಾಕ್ಷ ದೇವಾಲಯ ಆಗಿರ್ಬೋದು ಕಡಲೇಕಾಳು ಗಣಪತಿ ಆಗಿರ್ಬೋದು ಕಲ್ಲಿನ ರಥ ಆಗಿರ್ಬೋದು ಹಾಗಿನ ಕಾಲದಲ್ಲಿ ವಜ್ರ ವೈಢೂರ್ಯಗಳನ್ನು ಸೇರಿ ಮಾಡ್ತಿದ್ದಂತಹ ಬಂಗಾರದ ಮಾರುಕಟ್ಟೆ ಆಗಿರ್ಬೋದು ಈ ರೀತಿಯ ಮುಂತಾದ ಪ್ಲೇಸ್ಗಳನ್ನು ನೋಡ್ಬೋದು ಅಂತಲೇ ಹೇಳ್ಬೋದು ಈ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಸಂಗಮ ಸಾಳುವ ತುಳುವ ಅರವೀಡು ಈ ಥರ ವಂಶಗಳ ಅಲ್ಲಿ ಬರೆದಿದ್ದಾರೆ ಮತ್ತು ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಕಡಲೇಕಾಳು ಗಣಪ ಗಜ ಶಾಲೆಯನ್ನು ಸುಮಾರು ಎರಡು ಎಕರೆಗೂ ಮೀರಿದಂತೆ ಗಜ ಶಾಲೆ ಆಗಿರ್ಬೋದು ಆಗಿನ ಕಾಲದ ವಸ್ತುಗಳನ್ನೆಲ್ಲ ಒಂದು ಮ್ಯೂಝಿಯಮ್ ಥರ ಮಾಡಿ ಇಟ್ಟಿರೋದಾಗಿರ್ಬೋದು ಅದನ್ನೆಲ್ಲ ನೋಡ್ಬೋದು ಮತ್ತೆ ಅಂಪಿಯಲ್ಲಿ ತುಂಗಭದ್ರಾ ನದಿ ಹರಿತಿತ್ತಲ್ಲ ಆ ಜಾಗ ಆಗಿರ್ಬೋದು ಮತ್ತು ವಿರೂಪಾಕ್ಷ ದೇವಾಲಯದಲ್ಲಿ ಸೂರ್ಯ ದೇ ಸೂರ್ಯನ ಕಿರಣಗಳು ಪ್ರತಿಬಿಂಬಗಳು ಗೋಪುರದಲ್ಲಿ ಅಡ್ಡದ್ದಿ ಕೆ ಮೇಲೆ ಕೆಳಗೆ ಬೀಳುವುದಾಗಿರ್ಬೋದು ಇದನ್ನೆಲ್ಲ ನೋಡ್ಬೋದು ಹಂಪಿಯಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಬಗ್ಗೆ ಯಾವ್ಯಾವ ಟೆಕ್ನಾಲಜಿ ಅಳವಡಿಸ್ಕೊಂಡಿದ್ದಾರೆ ಯಾವ್ಯಾವ ರೀತಿ ಕೃಷಿ ಮಾಡ್ಬೋದು ಅಂತ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವನ್ನು ಅದನ್ನ ನೋಡ್ಬೋದು ತುಂಗಭದ್ರಾ ಡ್ಯಾಮ್ನ ನೋಡ್ಬೋದು ಮತ್ತು ಬನಶಂಕರಿ ಅಮ್ಮನವ್ರನ್ನ ನೋಡ್ಬೋದು ಸವದತ್ತಿ ಯಲ್ಲಮ್ಮಗೆ ಹೋಗಿದ್ವಿ ಸವದತ್ತಿ ಯಲ್ಲಮ್ಮದಲ್ಲಿ ಒಬ್ಬಟ್ಟು ಕುಂಕುಮ ಮತ್ತೆ ಅರಶಿನ ಜಾಸ್ತಿ ಅಲ್ಲಿ ಸವದತ್ತಿ ಯಲ್ಲಮ್ಮನ ಹತ್ತಿರ ಮತ್ತೆ ತುಂಗಭದ್ರಾ ಡ್ಯಾಮ್ ನೋಡ್ಬೋದು ಮತ್ತೆ ಬಂದ್ಬಿಟ್ಟು ಗೋಲ್ ಗುಂಬಜ್ ನೋಡ್ಬೋದು ಈ ಗೋಲ್ ಗುಂಬಜ್ನಲ್ಲಿ ಏನಂತ ಬಂದಾಗ ಗೋಲ್ ಗುಂಬಜ್ನಲ್ಲಿ ಪ್ರತಿಧ್ವನಿ ಪಿಸುಮಾತಿನ ಪ್ರತಿಧ್ವನಿ ಕೇಳಿಸುತ್ತೆ ಏಳು ಬಾರಿ ಕೂಗ್ತದೆ ಅಂತಲೇ ಕೇಳಿಸ್ತೈತೆ ಈ ಗೋಲ್ ಗುಂಬಜ್ನ ನೋಡ್ಬೋದು ಮಮತಾ ಮಹಲ್ನ ನೋಡ್ಬೋದು ಗಗನ ಮಹಲ್ನ ನೋಡ್ಬೋದು ಈ ರೀತಿಯ ಮಹಲ್ಗಳನ್ನ ಬಿಜಾಪುರದಲ್ಲಿ ನೋಡ್ಬೋದು ನಾವು ಬಾದಾಮಿ ಐಹೊಳೆ ಪಟ್ಟದಕಲ್ಲು ನೋಡ್ಬೋದು ಗುಹೆಗಳ ಥರ ಇರುವಂತಹ ಬಾದಾಮಿ ಐಹೊಳೆ ಪಟ್ಟದಕಲ್ಲುಗಳ ಪಟ್ಟದಕಲ್ಲನ್ನ ನೋಡ್ಬೋದು ತಂಜಾವೂರಿನ ರಾಜರಾಜೇಶ್ವರಿನ ಈ ಥರ ಇವನ್ನೆಲ್ಲ ನೋಡ್ಬೋದು ಇವುಗಳೆಲ್ಲನೂ ನೋಡುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ಕಿತ್ತು ಇದು ಒಂಥರಾ ಆಗಿನ ಕಾ ಅಲ್ಲಿನ ಕಾಲದ ಜನರು ಯಾವ ರೀತಿ ವಾಸಿಸ್ತಾರೆ ಅಲ್ಲಿನ ಕಾಲದವ್ರು ಯಾವ ರೀತಿ ವಾಸ ಮಾಡ್ತಾರೆ ಅವರ ವೈಜ್ ವಿಶೇಷತೆ ಅವರ ಊಟ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ನಾವು ನೋಡಿ ತಿಳ್ಕೊಂಡ್ವಿ ಅಂತಲೇ ಹೇಳ್ಬೋದು